ನಮ್ಮ ಪ್ರದೇಶದಲ್ಲಿ ತುಂಬ ಹಕ್ಕಿಗಳು ಬರುತ್ತದೆ ಆದರೆ ಪ್ರಮುಖವಾಗಿ ಹೇಳಬಹುದು ಅಂದರೆ ಪಾರಿವಾಳ ಗಿಳಿಗಳು ಎಲ್ಲ ಬರುತ್ತದೆ ಮೈನಾ ಹೀಗೆಲ್ಲ ಹಕ್ಕಿಗಳು ಬರುತ್ತದೆ ನಮಗೆ ಮೆಚ್ಚಿನ ಹಕ್ಕಿ ಗಿಳಿ ಅಂಥೇಳ್ಬಹುದು